ನಾನು ಭೌತಿಕ ಪುಸ್ತಕಗಳನ್ನು ಓದಲು ಇಚ್ಚಿಸುತ್ತೇನೆ ಯಾಕಂದರೆ ನಾನು ಕೆಲವೊಂದು ಸ್ಟೋರಿಗಳನ್ನು ಭೌತಿಕ ಸ್ಟೋರಿಗಳನ್ನು ಸಹ ಓದಿದ್ದೇನೆ ಯಜ್ಞ ಭೌತಿಕ ಹಾಗೂ ಸೂಕ್ಷ್ಮ ಭೌತಿಕ ಜಗತ್ತು ಜನನ ಮರಣಗಳಾಚೆ ನಮ್ಮ ಸಮಗ್ರ ಕರ್ನಾಟಕ ದರ್ಶನ ಮತ್ತು ಜ್ಞಾನಯೋಗ ಮತ್ತು ವಿಜ್ಞಾನ ವಿಜ್ಞಾನ ಕಲಿಯೋಣ ಅದರಲ್ಲಿ ಶಕ್ತಿ ಭೌತಿಕ ಪ್ರಪಂಚ ಕೆಲ್ವೊಂದು ಅದರಲ್ಲಿ ಸ್ಟೋರೀಸ ಹಳೆ ಕಾಲದ ಕೃಷ್ಣ ಸ್ಟೋರೀಸು ಅವೆಲ್ಲ ಇರ್ತವೆ ಸೊ ನನಗೆ ಭೌತಿಕ ಪುಸ್ತಕಗಳು ಅಂದ್ರೆ ತುಂಬ ಜಾಸ್ತಿ ಇಷ್ಟಪಡ್ತೀನಿ ನನಗೆ ಆಡಿಯೋ ಪುಸ್ತಕಗಳಂತ ಕೇಳಿಲ್ಲ ಯಾವತ್ತೂ ಬಟ್ ನನಗೆ ತುಂಬ ಭೌತಿಕ ಪುಸ್ತಕಗಳನ್ನು ಓದೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ